ಹಲೋ ಜೀವನ ಟ್ರಾವೆಲಿಂಗ್ ಏಜೆಂಟ್ ಇವ್ರು ಅಲ್ಲವಾ ಹಾಂ ನಾನು ಬೆಂಗಳೂರಿಂದ ಬಂದಿದ್ದೀನಿ ನನಗೆ ಇಲ್ಲಿ ಗೋಕರ್ಣ ಮಾಬಲೇಶ್ವರ ಟೆಂಪಲ್ ಇದು ನೋಡಬೇಕಿತ್ತು ಅದಕ್ಕೆ ನಮ್ಮ ಫ್ಯಾಮಿಲಿ ಜೊತೆ ಬಂದಿದೀನಿ ನಾನು ನಾವು ನಾಲ್ಕೈದು ಜನ ಇದ್ದೀವಿ ಅಂದರೆ ನಿಮ್ಮ ಇದ್ರಿಂದ ಆಗುತ್ತೋ ನೀವು ಕರ್ಕೋ ಹೋಗ್ತೀರಾ ಅಂತ ಕೇಳುವಾ ಅಂತ ಫೋನ್ ಮಾಡಿದೆ ಎಷ್ಟು ಆಗುತ್ತೆ ಅದೆಲ್ಲ ನೋಡುವಾ ಅಂತ ಹಾಂ ಮಾಬಲೇಶ್ವರ ಟೆಂಪಲ್ಲಿಗಾ ನಾ ನಾಳೆ ಬೆಳಿಗ್ಗೆ ಬರ್ತೀನಿ ಎಷ್ಟು ಆಗುತ್ತೆ ಅಮೌಂಟ್ ಎಷ್ಟು ಆಗುತ್ತೆ ಇಲ್ಲ ನಾವು ಸುತ್ಮುತ್ತಲು ನೋಡ್ಬೇಕು ಅಂತ ಅನ್ಕೊಂಡಿದ್ದೇವೆ ಏನೇನು ಯಾವ್ಯಾವ ಇದು ಉಂಟು ಪ್ರೇಕ್ಷಣೀಯ ಸ್ಥಳ ಇಡಗುಂಜಿ ಅದೆಲ್ಲ ಕರ್ಕೋ ಹೋಗ್ತೀರಾ ನೀವು ಹಾಂ ಎಷ್ಟು ಮುಂಚೆ ಬರ್ಬೇಕಾಗುತ್ ಹಾಗಾದರೆ ಓ ಹೌದಾ ಎಲ್ಲೆಲ್ಲಿ ಬೀಚ್ ಉಂಟು ನಾವು ಅಲ್ಲಿ ಹೋಗುವಲ್ಲಿ ಓ ಹೌದಾ ಆಂ ಹಾಂ ಓ ಹಾಂ ಹಾಂ ಹೌದಾ ಹಾಂ ಎಷ್ಟು ಗಂಟೆಗೆ ಬರ್ಬೇಕ್ ಹೌದಾ ಹಾಂ ಹಾಂ ಅಡ್ಡಿಲ್ಲ ಎಷ್ಟು ಗಂಟೆಗೆ ಬರ್ಬೋದು

ಹಾಂ ಸುಮಾರು ಎಷ್ಟು ಆಗ್ಬೌದು ಖರ್ಚು ಆಂ ಹಾಂ ಹಾಂ ಹಾಂ ಹೌದು ಹಾಂ ಇನ್ನೂ ಕಡಿಮೆ ಎಲ್ಲ ಆಗೋಲ್ವಾ ಅಷ್ಟೇ ಆಗಬೇಕಾ

ಆದರೂ ನೋಡಿಯಲ್ಲ ಆದರೂ ನೋಡಿಯಲ್ಲ ನೀವು

ಏನಿಲ್ಲ ನಾವು ಇಲ್ಲಿ ಅಂಕೋಲಾದಲ್ಲೇ ಇದ್ದೀವಿ ಅಂಕೋಲಾ ಬಸ್ ಸ್ಟಾಂಡ್ ಹತ್ರ ಇರ್ತೀವಿ ಹಾಂ ಹಂಗಾದ್ರೆ ಒಂಚೂರು ಹೆಚ್ಚೂಕಡಿಮೆ ಮಾತಾಡಿ ನೋಡುವಾ ಓಕೆನಾ ನೀವು ಕರ್ಕೋ ಹೋಗ್ತೀರಲ್ಲ ಹಾಂ ಹಾಂ ಹಾಂ ಅಡ್ಡಿಲ್ಲ ಅಡ್ಡಿಲ್ಲ